ಹಾಂ ಹೌದು ಹೇಳಿ ಹಾಂ ಹೇಳಿ ನೀವು ಎಷ್ಟೊತ್ತು ಮೊಬೈಲ್ ಮೊದ್ಲ್ನೇ ದಿನ ತೆರೆದಾಗ ಎಷ್ಟೊತ್ತು ಅದಕ್ಕೆ ಚಾರ್ಜನ್ನು ಇಟ್ಟಿದ್ದಿರಿ ಅದಾದ ನಂತರ ಹೀಗಾಗ್ತಾ ಇದೆಯಾ ಅಥವಾ ಬಳ್ಸಿದ್ದೀರಾ ಒಂದೆರಡು ದಿನ ಆಮೇಲೆ ಈ ಥರ ಆಗ್ತಾ ಇದೆಯಾ ಹಾಂ ಸರಿ ಮೇಡ್ ಸರಿ ನೀವು ನಮ್ಮ ಅಂಗಡಿಗೆ ಬಂದು ಒಂದು ನಮ್ಮ ಟೆಕ್ನಿಷಿಯನ್ಗಳು ಅದನ್ನೆಲ್ಲ ಸರಿಯಾಗಿ ಇವಾಗ ಕೇಳ್ಸ್ತಾ ಇದೆಯಾ

ಆದರೆ ಅಂಗಡಿಗೆ ಬರೋ ಮೊದಲು ನೀವು ರಶೀದಿ ಕೂಡ ತರಬೇಕಾಗತ್ತೆ ಮತ್ತೇನೂ ತೊಂದರೆ ಆಗ್ತಿದೆಯಾ ನಿಮಗೆ ಅದ್ನೇನಾದ್ರು ಬೀಳ್ಸದ್ರಾ ನೀವು ಏನಾದರೂ ಅಥವಾ ನಿಮ್ಮನೇಲಿ ಯಾರಾದರೂ ಮಕ್ಕಳೇನಾದ್ರೂ ಬೀಳ್ಸದ್ರಾ ನೀರೇನಾದರೂ ತಾಗೋದು ಆ ಥರ ಏನಾದರೂ ಓ ಸರಿ ನಿಮ್ಮ ರಶೀದಿಯಲ್ಲಿ ಒಂದು ನಂಬರ್ ಇರತ್ತೆ ಆರ್ಡರ್ ನಂಬರ್ ಅಂತ ಅದನ್ನೊಮ್ಮೆ ಹೇಳ್ತೀರಾ

ಹಾಂ ಸರಿ ಒಂದು ನಿಮಿಷ ನೀವು ಅರ್ಚನಾ ಅನ್ನೋ ಹೆಸರಿನಲ್ಲಿ ಅದನ್ನು ಖರೀದಿ ಮಾಡಿದ್ದೀರ ಅಲ್ವಾ ಒಂದನೇ ತಾರೀಕು ಸುಮಾರು ಮಧ್ಯಾಹ್ನ ಎರಡು ಗಂಟೆ ಅಷ್ಟೊತ್ತಿಗೆ ಹಾಂ ಸರಿ ನೀವಿದನ್ನು ಅಂದರೆ ಗೊತ್ತಾಗಲ್ಲ ಅಂಗಡಿಯಲ್ಲಿ ಅದು ಬೇಕೇ ಬೇಕಾಗುತ್ತದೆ ಅದನ್ನು ಮೊದಲು ಪರಿಶೀಲನೆ ಮಾಡಬೇಕಾಗುತ್ತೆ ಮೇಡಮ್ ಆಮೇಲೆ ಅದೇನು ತೊಂದರೆ ಅದ್ಯಾಕಾಗಿದೆ ಅಂತ ಗೊತ್ತಾದರೆ ಅದರ ಬಗ್ಗೆ ಮುಂದಿನ ನಿರ್ಧಾರ ತಗೋಬೆ ತಗೋಬೋದು ಚಾರ್ಜರ್ ಏನಾದರೂ ಸರಿ ಇದೆ ಅಲ್ವಾ ಅಥವಾ ಕೆಡವಿಲ್ಲ ಅಲ್ವಾ ಅದನ್ನ ಹಾಂ ಸರಿ ನೀವು ಏನೇನು ಅದರಲ್ಲಿ ಆ ಡಬ್ಬದಲ್ಲಿ ಏನೇನು ತಗೊಂಡಿದ್ದು ಎಲ್ಲಾನು ತರಬೇಕಾಗುತ್ತೆ ಅದನ್ನು ಪರಿಶ್ ವಾಪಸ್ ತಗೋಬೋದ ಅಥವಾ ಏನು ಅಂತ ನಾವು ನೋಡ್ತೀವಿ ಯಾವಾಗ ಬರೋಕಾಗುತ್ತೆ ನಿಮಗೆ ಸೊ ನಮ್ಮ ಅಂಗಡಿ ಪ್ರತಿ ದಿನಾನು ತೆರದಿ ಶುಕ್ರವಾರ ಬೆಳಗ್ಗೆ ಹತ್ತರಿಂದ ಸಂಜೆ ಏಳು ಗಂಟೆ ತನಕ ಶನಿವಾರ ಭಾನುವಾರ ಬೆಳಗ್ಗೆ ಹತ್ತರಿ ನಿಮಗೆ ಯಾವಾಗ ಬರೋಕಾಗುತ್ತೆ ಹಾಂ ಬನ್ನಿ

ಹಾಂ ಹಾಂ ಅಷ್ಟು ಸಾಕು ಎಲ್ಲವನ್ನು ಎಲ್ಲ ಸಾಮಾನುಗಳನ್ನು ತಪ್ಪದೆ ತರ್ರಿ ಅದರಲ್ಲಿ ಏನೂ ಮರೀಬೇಡಿ ಹಾಂ ಹಾಂ ಹಾಂ ಕೇಳ್ಬೋದು ಹಾಂ ಧನ್ಯವಾದ